ನಾವು ಮನುಷ್ಯರು ಇವಾಗ ಸಮಾಜ್ದಲ್ಲಿ ಬದುಕಬೇಕೆಂದ್ರೆ ಈ ಪ್ರತಿ ಒಂದು ಥರನು ನಾವು ಕಲಿತಿರ್ಬೇಕು ಮತ್ತು ಒಬ್ಬೊಬ್ರಿಗೂ ಅವ್ರವ್ರದೇ ಆದ ಒಂದು ಕಲೆ ಅನ್ನೋದಿರುತ್ತೆ ಈಗ ಒಬ್ರಿಗೆ ಡ್ರಾಯಿಂಗ್ ಮಾಡೋಕ್ಕೆ ಅವ್ರದೊಂದು ಕಲೆ ಇರುತ್ತೆ ಇನ್ನೊಬ್ರಿಗೆ ಮಾರ್ಷಿಯಲ್ ಆರ್ಟ್ಸ್ ಇರುತ್ತೆ ಇನ್ನೊಬ್ನಿಗೆ ಬೈಕಿಂಗ್ ರೇಸಿಂಗ್ ಇರುತ್ತೆ ಈ ರೀತಿ ಒಬ್ಬೊಬ್ರು ಅತ್ಲೆಟಿಕ್ಸ್ ಅಲ್ಲಿ ಅವರು ಚಾಂಪಿಯನ್ ಆಗಿರ್ತಾರೆ ಈ ರೀತಿ ಅವ್ರಿಗೊಂದು ಕಲೆ ಇರುತ್ತೆ ಆಗಲೂ ಕೂಡ ನಾವು ಕೂಡ ಒಂದು ಕಲೆಯನ್ನು ಕಲಿತಿರ್ಬೇಕು ಏಕೆಂದ್ರೆ ನಮ್ಮನ್ನು ನಾವು ಗುರ್ತಿಸ್ಕೊಳ್ಳೋಕೆ ನಾವು ಒಂದು ನೋಡಿ ಇವಾಗ ನಾವು ಒಂದು ವರ್ಕಲ್ಲಿ ತುಂಬ ಮುನ್ನ ತುಂಬ ಕಲಿತಿದ್ದೀವಿ ಅಂತಲೂ ತೋರಿಸ್ಕೋಬೋದು ಈ ರೀತಿ ನಾವು ಇವಾಗ ನಾನು ಡ್ರಾಯಿಂಗು ಮತ್ತು ಜಿಮ್ಮು ಮತ್ತು ಎಕ್ಸಸೈಜು ಯೋಗ ಈ ರೀತಿದರಲ್ಲಿ ನಾನು ತುಂಬ ಒತ್ತು ಕೊಟ್ಟು ನಾನು ಕಲ್ತಿದ್ರೂ ನಾನು ಸಮಾಜಕ್ಕೆ ಒಂದು ಗುರುತಿಸ್ಕೊಬೋದು ನೋಡಪ್ಪ ಈ ವ್ಯಕ್ತಿ ಇದರಲ್ಲಿ ಪ್ರಾಮ್ ತುಂಬ ಫೆ ಚೆನ್ನಾಗಿ ಇದ್ದಾನೆ ಎಕ್ಸ್ಪರ್ಟ್ ಇದ್ದಾನೆ ಅಂತ ಹೇಳ್ತಾರೆ ಆದ್ರಿಂದ ನಾವು ಆದಷ್ಟು ಮನುಷ್ಯರು ಕಲೆಗೆ ಸಹ ತುಂಬ ಪ್ರಾಮುಖ್ಯತೆಯೇ ಕೊಡಬೇಕು ಮತ್ತು ಇವಾಗ ನೀವು ಏನಾರ ಇರಲಿ ನೀವೀಗ ಒಂದು ಡ್ರಾಯಿಂಗಿಗೆ ಇಲ್ಲ ಪೈಂಟಿಂಗಿಗೆ ನೀವು ಇಷ್ಟಪಡ್ತೀರಿ ಅಂದರೆ ನೀವು ದಿನನಿತ್ಯ ಅದನ್ನು ಪ್ರ್ಯಾಕ್ಟಿಸ್ ಮಾಡಬೇಕು ಮತ್ತು ಒಂದು ಗೋಲ್ ಸೆಟ್ ಮಾಡ್ಕೊಂಡಿರಬೇಕು ಇಲ್ಲಿ ಒಂದು ಗುರಿನ್ನ ನೀವು ಇಟ್ಕೊಂಡಾಗ ನೋಡಪ್ಪ ನಾನು ಇಷ್ಟು ದಿವ್ಸ್ದಲ್ಲಿ ನಾನು ಈ ರೀತಿ ಡ್ರಾಯಿಂಗ್ ಮಾಡೋದನ್ನು ನಾನು ಕಲಿಬೇಕು ಇದಕ್ಕೆ ಅದೆಷ್ಟೇ ಕಷ್ಟ ಆದರೂ ನಾನು ದಿಸಾ ಪ್ರ್ಯಾಕ್ಟಿಸ್ ಮಾಡಬೇಕು ಅನ್ನೋದಿರುತ್ತೆ ಆ ರೀತಿ ನಾವು ಮಾಡ್ಕೊಂಡಾಗ ಆ ಕಲೆಗೂ ಒಂದು ಬೆಲೆ ಅಂತಲೇ ಹೇಳ್ಬೊದು ನೀವು ಆದಷ್ಟು ಪ್ರಾಮುಖ್ಯತೆ ಕೊಟ್ಟಷ್ಟು ನೀವು ಕಲೆಯ ಆರ್ಟಿಸ್ಟ್ ಆರ್ಟ್ನ ನೀವು ಬೇಗ ಕಲಿತೀನಿ ಅಂತಲೇ ಹೇಳ್ಬೊದು ಇವಾಗ ನೀವು ಸ್ಪೋರ್ಟ್ಸಲ್ಲಿ ಹೆಂಗೆ ತುಂಬ ಪ್ರ್ಯಾಕ್ಟಿಸ್ ಮಾಡಿದಷ್ಟು ನೀವು ಹೆಂಗೆ ಇಂಪ್ರುಮೆಂಟ್ ಆಗ್ತಿರೋ ಅದೇ ರೀತಿ ಈ ಆರ್ಟ್ ಆರ್ಟು ಮತ್ತು ಪೈಂಟಿಂಗು ಈ ರೀತಿ ಯಾರೇ ಇದ್ರೂ ನೀವು ದಿನನಿತ್ಯ ಪ್ರ್ಯಾಕ್ಟಿಸ್ ಮಾಡಿದಷ್ಟೂ ಅದಕ್ಕೊಂದು ಬೆಲೆ ಅಂತಲೇ ಹೇಳ್ತಿನಿ